ನಾನು ಮಾಡುವ ಅಡುಗೆ ಅಂದರೆ ನಾನು ಹೆಚ್ಚಾಗಿ ಮೀನು ಸಾರು ಪದಾರ್ಥವನ್ನು ಮಾಡುತ್ತೇನೆ ಇದನ್ನು ಮಾಡಲು ಹೆಚ್ಚಿನ ಅಡುಗೆ ಪದಾರ್ಥ ಏನು ಬೇಕಾಗಿಲ್ಲ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿಲ್ಲ ತುಂಬ ಸುಲಭವಾಗಿ ಮಾಡಬಹುದು ಒಂದು ಮೀನು ಸಾರು ಮಾಡಲು ನಾನು ತೆಗೆದುಕೊಳ್ಳುವ ಪದಾರ್ಥ ಅಂದರೆ ಸ್ವಲ್ಪ ಸಾಸಿವೆ ಜೀರಿಗೆ ಕೊತ್ತಂಬರಿ ಆಮೇಲೆ ಮೆಂತ್ಯೆ ಓಮ ಕಾಳುಮೆಣಸು ಆಮೇಲೆ ಕೆಂಪುಮೆಣಸು ಆಮೇಲೆ ಇಷ್ಟನ್ನು ಅಡುಗೆ ಪದಾರ್ಥವನ್ನ ತೊಗೊಳ್ತೇನೆ ಆಮೇಲೆ ಕಾಯಿತುರಿಯನ್ನು ತುರಿದು ಈ ಸಾಮಾನು ಮತ್ತು ಕಾಯಿತುರಿಯನ್ನು ಒಟ್ಟಿಗೆ ಮಾಡಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದ ಮೇಲೆ ಅದು ಸರಿ ಸರಿಯಾಗಿ ಸಣ್ಣ ಆದ ಮೇಲೆ ಆ ಪದಾರ್ಥವನ್ನು ಕುದಿಯಲು ಇಡಬೇಕು ಸರಿ ಕುದಿದ ನಂತರ ಮೀನನ್ನು ಆ ಪದಾರ್ಥಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಮೀನು ಪದಾರ್ಥ ರೆಡಿ ಆಗುತ್ತದೆ ಅದೇ ತರಹ ತರಕಾರಿಗಳನ್ನು ತರಕಾರಿ ಪದಾರ್ಥವನ್ನು ಮಾಡುವುದು ತರಕಾರಿ ಪದಾರ್ಥಕ್ಕೇನು ಹೆಚ್ಚು ಪದಾರ್ಥ ಬೇಕಾಗಿಲ್ಲ ಅದಕ್ಕೂ ಹಾಗೆ ಮೀನಿನ ಸ್ ಮೀನಿಗೆ ಬೇಕಾದ ಸಾಮಾನುಗಳನ್ನು ತೆಗೆದ ಹಾಗೆ ತರಕಾರಿ ಪದಾರ್ಥಕ್ಕೂ ಅದೇ ತರಹ ಸಾಮಾನುಗಳನ್ನು ತೆಗೆಯಬೇಕು